ನಂಬಳಿ ತಲೆಮಾರ್ನಿಂದ ಬಂದಿರೋ ಅಡುಗೆ ಹೋಳ್ಗೆ ನಾವು ಹೋಳ್ಗೆ ಮುಂಜಾನೆದ್ದು ಜಲ್ದಿ ಮಸ್ಕಿನಾಗ ನಾಲ್ಕಕ್ಕೇಳ್ತೇವೆ ನಾಲ್ಕಕ್ಕೆದ್ದು ಅಂಗಳ ಒಡಿಗ್ಯಾಕಿ ಒಲೆ ಉರಿ ಹಚ್ಚಿ ನೀರು ಕಾಯ್ಸಿ ಮೈತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಹೋಳ್ಗೆ ಹೆಸ್ರು ಹಾ ಒಲೆ ಮೇಲೆ ಬೊಗಣಿ ಇಕ್ಕಿ ನೀರು ಹಾಕಿ ಎರ್ಡು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸು ಮಾ ನೀರು ಹೆಸ್ರು ಬರೋಸ್ತಕ ಇಕ್ಕಿ ನೀರು ಹೆಸ್ರು ಬಂದಿದ್ಮ್ಯಾಗ ಬೇಳೆ ಹಾಕಿ ಬೇಳೆ ಕುದಿಬೇಕು ಚೆಂದ ಕುದಿಬೇಕು ಕುದ್ದಿದ್ಮ್ಯಾಗ ಒಂದು ಗಂಟೆ ಕುದ್ದಿದ್ಮ್ಯಾಗ ತೆಗೆದು ಅವಕ್ಕೆ ಜಾನಿ ಆಮೇಲೆ ತೆಗೆದು ಒಳ್ಳಾಗ ಹಾಕಿ ರುಬ್ತೇವೆ ರುಬ್ಬಿದ್ಮ್ಯಾಗ ಅದ್ರಗಾಳು ಸಕ್ರೆ ಇಲೈಚಿ ಸೋಂಪು ಸ್ವಲ್ಪುಪ್ಪು ಎಲ್ಲ ಹಾಕಿ ರುಬ್ಬಬೇಕು ರುಬ್ಬಿದ್ಮ್ಯಾಗ ತೆಗೆದು ಹಿಟ್ಟು ನಾದ್ಕೊಳ್ಬೇಕು ಹಿಟ್ಟು ನಾದ್ಕೊಂಡು ಸೈಡಿಗಿಕ್ಕಿ ಅದು ಸ್ವಲ್ಪ ಅರ್ಧ ಗಂಟೆ ನೆನಿಬೇಕು ನಾದಿನ್ಮ್ಯಾಗ ಆಂಬೂರು ಮಾಡೋಕೆ ರೆಡಿ ಮಾಡ್ಕೊಳ್ಬೇಕು ಆಂಬೂರು ಮಾಡೋಕೆ ರೆಡಿ ಮಾಡ್ಕೊಂಡಿದ್ಮ್ಯಾಗ ಅದಕ್ಕೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಎಲ್ಲ ತೆಗದುಕೊಂಡು ಹುಣ್ಸೇಕಾಯಿ ನೆನೆ ಹಾಕ್ಕೊಬೇಕು ನೆನೆ ಹಾಕೊಂಡು ಆಂಬೋರಿಗೆ ಕೋನೇ ಹೊಡಿಲಿಕ್ಕೆ ಒಲೆ ಮ್ಯಾಲ ಬೊಗಣಿ ಇಡ್ಬೇಕು ಬೊಗಣಿ ಇಕ್ಕಿ ಅದ್ರಮ್ಯಾಲ ಎಣ್ಣೆ ಹಾಕಿ ಜೀರ್ಗೆ ಹಾಕಿ ಮತ್ತು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಎಲ್ಲ ಹಾಕಬೇಕು ಹಾಕಿದ್ಮ್ಯಾಗ ಕೊಬ್ಬರಿ ಕುಟ್ಟಿದ್ದು ಹುಣ್ಸೇಕಾಯಿ ಹುಳಿ ಎಲ್ಲ ಹಾಕಬೇಕು ಹಾಕಿದ್ಮ್ಯಾಗ ಸ್ವಲ್ಪ ಖಾರ ಉಪ್ಪು ಮತ್ತು ಕೊಬ್ಬರಿ ಕುಟ್ಟಿದ್ದು ಎಲ್ಲ ಹಾಕಿ ಸ್ವಲ್ಪೊತ್ತು ಕುದಿಸ್ಬೇಕು ಕುದ್ಸಿದ್ಮ್ಯಾಗ ಆಂಬೂರು ರೆಡಿ ಆಗಿದ್ಮ್ಯಾಗ ತೆಗೆದಿಕ್ಕಿ ಅದು ಮತ್ತು ಹೋಳ್ಗೆ ಹಂಚಿಡ್ಬೇಕು ಹಂಚಿಕ್ಕಿ ಹೋಳ್ಗೆ ಹಿಟ್ಟು ನಾದ್ಕೊಂಡು ಹಿಟ್ಟಿನಾಗ ಸ್ವಲ್ಪ ಹೋಳ್ಗೆ ರುಬ್ಬಿದ್ದು ಬೆಲ್ಲದ್ದು ಇಡ್ಬೇಕು ಇಕ್ಕಿದ್ಮ್ಯಾಗ ಹೋಳ್ಗೆ ಮಾಡಿ ಹಂಚಿನ್ಮ್ಯಾಲ ಹಾಕಿ ತೆಗಿಬೇಕು ಸ್ವಲ್ಪ ಎಣ್ಣೆ ಹಚ್ಚಿ ತೆಗ್ದು ಇಡ್ಬೇಕು ಇಕ್ಕಿದ್ಮ್ಯಾಗ ಹಪ್ಪುಳು ಬಜ ಮತ್ತು ಬದ್ನೇಕಾಯಿ ಪಲ್ಯ ಎಲ್ಲ ಮಾಡ್ಕೊಳ್ಬೇಕು ಮಾಡ್ಕೊಂಡಿದ್ಮ್ಯಾಗ ಅನ್ನನೂ ಮಾಡ್ಬೇಕು ಅದ್ರ ಸರಿಗೆ ಅನ್ನ ಮಾಡಿ ಆಮೇಲೆ ತೆಗ್ದಿಟ್ಕೋಬೇಕು ತೆಗದಿಕ್ಕಿ ದೇವರಿಗೆ ನೇವೇದ್ಯವನ್ನ ತೋರಬೇಕು ತೋರಿದ್ಮ್ಯಾಗ ಊಟ ಮಾಡ್ಬೇಕು ನಾವು ಮತ್ತು ಬಂದಿದ್ದ ನೆಂಟ್ರನ್ನು ಕೊಡ್ಬೇಕು ಎಲ್ಲರಿಗೆ ಕೊಡ್ಬೇಕು ಹೆಂಗದ ಅಂತಂದು ನೋಡ್ಬೇಕು ಟೇಸ್ಟು ಇದು ನಮ್ಮ ತಲಿಮಾರಿನಿಂದ ಬಂದಿರುವಂಥ ಹೋಳಿಗೆ ಪದ್ಧತಿ ಇದು